ಇಪ್ಪತ್ತಾರು ಜನವರಿ ಎರಡು ಸಾವಿರದ ನಾಲ್ಕು ಹದಿನೈದು ಪೆಬ್ರವರಿ ಎರಡು ಸಾವಿರದ ಹನ್ನೆರಡು ಇಪ್ಪತ್ತ್ನಾಲ್ಕು ಜೂನ್ ಎರಡು ಸಾವಿರದ ಎಂಟು ಎಂಟು ಆಗಸ್ಟ್ ಎರಡು ಸಾವಿರದ ಹನ್ನೆರಡು ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಹದಿನೆಂಟು